ನಮ್ಮ ಹಳ್ಳಿಗಳಲ್ಲಿ ನಾವು ಗ್ರಾಮಸ್ಥರಾಗಿರ್ಬೋದು ಅಥವಾ ಹಳ್ಳಿಯ ಜನರಾಗಿರ್ಬೋದು ನಾವು ಆಟಗಳ ಬಗ್ಗೆ ತುಂಬ ಪ್ರಾಮುಖ್ಯತೆಯನ್ನ ವಹಿಸಿದ್ದೇವೆ ಇಲ್ಲಿನ ಆಟಗಳಾಗಿರೋ ಕಬಡ್ಡಿ ಆಟ ಆಗಿರ್ಬೋದು ಖೋ ಖೋ ಆಗಿರ್ಬೋದು ಅಥವಾ ಗ್ರಾಮೀಣ ಆಟವಾಗಿರ್ಬಹುದು ನಾವು ತುಂಬ ಕಣ್ಣಾಮುಚ್ಚಾಲೆ ಆಗಿರ್ಬೋದು ತುಂಬ ಪ್ರಾಮುಖ್ಯತೆಯನ್ನು ವಹಿಸಿದ್ದೇವೆ ಏಕೆಂದರೆ ನಮ್ಮ ಹಳ್ಳಿಯಲ್ಲಿ ಆಟಗಳ ಬಗ್ಗೆ ಬಹಳ ಗೌರವಯುತವಾಗಿ ಗೌರವವನ್ನು ಕೊಡುತ್ತಾರೆ ಹಳ್ಳಿಯಲ್ಲಿ ನಮ್ಮ ಗ್ರಾಮೀಣ ಆಟಗಳೆಂದರೆ ಕಬಡ್ಡಿ ಆಟ ಆಗಿರ್ಬೋದು ಖೋ ಖೋ ಆಟ ಆಗಿರ್ಬಹ್ದು ಅಥವಾ ಕಣ್ಣಾಮುಚ್ಚಾಲೆ ಆಟ ಆಗಿರಬಹುದು

ನಾವು ಅಭಿಪ್ರಾಯವನ್ನು ಇಟ್ಕೊಂಡಿದ್ದೀವಿ ಕಬಡ್ಡಿ ಆಟವೆಂದರೆ ನಮ್ಮ ಹಳ್ಳಿಯ ಜನಗಳಿಗೆ ತುಂಬ ಇಷ್ಟಕರವಾದ ಆಟ